ನಾನು ಮತ್ತು ನನ್ನ ಗೆಳೆಯರು ಕೂಡಿಕೊಂಡು ಐ ಪಿ ಎಲ್ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲು ನಾವು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಿದ್ದೆವು ಅಲ್ಲಿಯ ಐ ಪಿ ಎಲ್ ಪಂದ್ಯಾವಳಿಗಳನ್ನು ನಡೆಯುವುದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು ಮತ್ತು ಅಲ್ಲಿಯ ಆಟಗಾರನನ್ನು ನೋಡಿ ತುಂಬ ಖುಷಿಯಾಯಿತು ಮತ್ತು ಅಲ್ಲಿಯ ಜನಸಾಗರವನ್ನು ನೋಡಿ ಮತ್ತು ಅವರು ಕೂಗುತ್ತಿರುವ ಘೋಷಣೆಗಳು ಮತ್ತು ಅವು ನಮಗೆ ತುಂಬ ಹಿಡಿಸಿದವು ಸ್ನೇಹಿತರು ಮತ್ತು ನಾವು ಕೂಡಿಕೊಂಡು ತುಂಬ ಎಂಜಾಯ್ ಮಾಡಿದೆವು ಮತ್ತು ಅಲ್ಲಿಯ ಆಟಗಾರರು ಏ ಯಾವ ರೀತಿಯ ವರ್ಕೌಟ್ ಮತ್ತು ಹೇಗೆ ಆಡುತ್ತಾರೆ ಎಂಬುವುದು ಕುತೂಹಲ ನಮಗೆ ತುಂಬ ಇತ್ತು ನಾವು ಅದು ಆದ್ದರಿಂದ ನಾವು ಅವು ಒಂದು ಒಂದು ದಿನವಾದರೂ ಕೂಡ ನಾವು ಅವರನ್ನು ನೋಡಬೇಕೆಂದು ಅನಿಸಿತು ಆದ್ದರಿಂದ ನಾವು ಫೈನಲ್ ಪಂದ್ಯಾವಳಿಯನ್ನು ನೋಡಲು ಹೋಗಿದ್ದೆವು ಅಲ್ಲಿ ಹೋಗಿದ್ದರಿಂದ ನಮಗೆ ತುಂಬ ಖುಷಿಯಾಯಿತು ಎಂದೂ ಅನುಭವಿಸಲಾಗದ್ದನ್ನು ನಾವು ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆವು ಮತ್ತು ಸ್ನೇಹಿತರೊಂದಿಗೆ ನಾವು ಕೂಡಿಕೊಂಡು ತುಂಬ ಖುಷಿಯಾಗಿ ಅಲ್ಲಿ ವಾಸ್ ಎಂಜಾಯ್ ಮಾಡಿದೆವು ಅಲ್ಲಿಯ ಪ್ಲೇಯರ್ ಆಡುತ್ತಿರುವುದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು ಮತ್ತು ಅವರು ಏ ಯಾವ ರೀತಿಯ ಆಟವನ್ನು ಆಡುತ್ತಾರೆ ಮತ್ತು ಅವರು ಯಾವ ರೀತಿಯ ಪೀಡಿಂಗ್ ಮಾಡುತ್ತಾರೆ ಎಂಬುವುದನ್ನು ನಾವು ನೋ ಗಮನವು ಹರಿಸಿದೆವು ಮತ್ತು ಅದೇ ರೀತಿಯಾಗಿ ನಾವು ಒಂದು ನೋಡಿಕೊಂಡು ಬಂದು ಮತ್ತು ಅವರು ಹೇಗೆ ಆಡುತ್ತಾರೆ ಎಂಬುದರ ನಾವು ತಿಳಿದುಕೊಂಡೆವು ಎಂದೂ ಆಗಲಾರದ ಖುಷಿ ನಮಗೆ ಅವತ್ತು ತುಂಬ ಖುಷಿಯಾಯಿತು ನಾವು ಎಂದೂ ನೋಡಲಾರದ ಪ್ಲೇಯರನ್ನು ನಾವು ನಿಜ ನಿಜ ರೂಪದಲ್ಲಿ ನೋಡಿದೆವು ಮತ್ತು ಅಲ್ಲಿ ಪ್ರಮಾಣವಾಗಿ ನೋಡಿದೆವು ಮತ್ತು ಅವರು ಹೇಗೆ ಆಡುತ್ತಾರೆ ಎಂಬುದನ್ನು ನಾವು ಗಮನಿಸಿ ಅವರ ರೀತಿ ಆಡಬೇಕೆಂದು ನಾವು ದೃಢಪಟ್ಟಿದ್ದೆವು ಮತ್ತು ಅದೇ ರೀತಿಯಾಗಿ ನಾವು ಊರಿಗೆ ಬಂದು ಅವರು ಆಡುವ ರೀತಿಯಲ್ಲೇ ನಾವು ಕ್ರಿಕೆಟ್ಗಳನ್ನು ಆಡುತ್ತಿದ್ದೆವು ಮತ್ತು ಅಲ್ಲಿಯ ಜನಸಾಗರವನ್ನು ನೋಡಿದರೆ ಬಹಳ ಖುಷಿಯಾಗುತ್ತಿತ್ತು ಮತ್ತು ಜನರು ಅಲ್ಲಿ ಯಾವ ರೀತಿಯಾದ ಘೋಷಣೆಗಳನ್ನು ಕೂಗುತ್ತಿದ್ದಾರೆ ಎಂದರೆ ಅವರು ಆರ್ ಶಿ ಬಿ ಫ್ಯಾನ್ಸ್ ಮತ್ತು ಚೆನ್ನೈ ಫ್ಯಾನ್ಸು ಕೂಡ ಕೂಗುತ್ತಿದ್ದರು ಮತ್ತು ಅವರು ಚೆನ್ನೈ ಆರ್ ಸಿ ಬಿ ನಡುವೆ ಒಂದು ಗಲಭೆ ಉಂಟಾಯಿತು ಆ ಗಲಭೆಯಲ್ಲಿ ನಾವೂ ತೊಡಗಿದ್ದೆವು ಆದ್ದರಿಂದ ಅಲ್ಲಿಯ ಅವರ ಜಗಳವನ್ನು ಬಿಡಿಸಿ ಮತ್ತು ಅವರನ್ನು ಹೊಂದಾಣಿಕೆ ರೂಪದಲ್ಲಿ ನಾವು ಅವರನ್ನು ಕೂಡಿ ಮತ್ತು ಅವರಿಂದ ಅವರ ಜೊತೆ ಕೂಡಿಕೊಂಡು ಎಂಜಾಯ್ಮೆಂಟ್ ಮಾಡಿದೆವು ಮತ್ತು ತುಂಬ ಚೆನ್ನಾಗಿತ್ತು ಅವು ಎಂಜಾಯ್ಮೆಂಟು ಆ ಮೂಮೆಂಟ್ ನಮಗೆ ತುಂಬ ಖುಷಿಯಾಯಿತು ಎಂದೂ ಆಗಲಾರದ ಖುಷಿ ಆ ಮೂಮೆಂಟ್ನಲ್ಲಿ ನಮಗೆ ಬಹಳ ಖುಷಿಯಾಗಿತ್ತು ಇನ್ನೂ ಇನ್ನೊಮ್ಮೆ ಫೈನಲ್ ನೋಡಬೇಕೆಂದು ನಾವು ಮುಂದಿನ ವರ್ಷ ಕೂಡ ನಾವು ಬಂದಿದ್ದೆವು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋಗಬೇಕೆಂದು ನಮಗೆ ಕುತೂಹಲ ಉಂಟು ಮಾಡಿತು ನಾವು ಎಲ್ಲರೊಂದಿಗೆ ಹೋಗಿ ಖುಷಿಯನ್ನು ವ್ಯಕ್ತಪಡಿಸಿದೆವು ಧನ್ಯವಾದಗಳು